ಮನೆಯ ಮುಂಭಾಗದಲ್ಲಿ ಅಥವಾ ಹೊಸ್ತಿಲಿನ ಮೇಲೆ ಆಕಳಿನ ಸ್ ಆಕಳಿನ ಸಗಣಿಯನ್ನು ಸಾರಿಸುವುದರ ಹಿಂದೆ ಯಾವ ತರ್ಕ ಇಲ್ಲ ತರ್ಕಕ್ಕೆ ಅವಕಾಶ ಇಲ್ಲ ಇದು ಒಂದು ಸಂಪ್ರದಾಯ ಆಮೇಲೆ ಆರೋಗ್ಯವೂ ಕೂಡ ಭಾಳಷ್ಟು ಹಿಂದಿನಿಂದ ನಮ್ಮಲ್ಲಿ ಈ ಸಗಣಿಯ ವಿಚಾರದಲ್ಲಿ ಗೋಮೂತ್ರ ಗೋ ಸಗಣಿ ಇದಕ್ಕೆ ಮಹತ್ವ ಮಹತ್ವ ಉಂಟು ಗೋವು ಅನ್ನುವುದನ್ನು ನಾವು ದೇವರು ಅಂತ ಭಾವಿಸುತ್ತೇವೆ ಈ ಸಗಣಿಯನ್ನು ಹಾಕಿ ಮುಂಭಾಗದಲ್ಲಿ ಸಾರಿಸುವುದರಿಂದ ಅನೇಕ ವಿಷಕೀಟಗಳು ಸಾಯ್ತವೆ ಆಮೇಲೆ ಸ್ವಚ್ಛವಾಗ್ತದೆ ಅದು ಬಿಟ್ಟರೆ ಬೇರೆ ಯಾವುದೇ ತರ್ಕ ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ